ನನಗೊಂದು ಕ್ಯಾಬನ್ನ ಈಗ ಗೊತ್ತುಪಡಿಸಬೇಕಾಗಿದೆ ಯಾಕೆಂದರೆ ನಾನು ನಾಳೆ ಅಂದರೆ ಹದಿನಾರು ಸಪ್ಟೆಂಬರಂದು ನಾನು ಒಂದು ಸ್ಥಳಕ್ಕೆ ಹೋಗಬೇಕಾಗಿದೆ ನಾನು ಇರುವ ವಿಳಾಸ ಬ್ಯಾಕ್ ಗೇಟ್ ಮೈಲಸಂದ್ರ ರಾಜರಾಜೇಶ್ವರಿ ನಗರ ಅದರ ಪಿನ್ ಕೋಡ್ ಬಂದ್ಬಿಟ್ಟು ಐದು ಆರು ಸೊನ್ನೆ ಸೊನ್ನೆ ಐದು ಒಂಬತ್ತು ಆಗುತ್ತೆ ನಂತರ ನಾನು ಹೋಗ್ಬೇಕಾಗಿದ್ದ ಸ ಜಾಗ ಬಂದ್ಬಿಟ್ಟು ಬಸ್ವನಗುಡಿ ಅಂತ ನಾನು ಸಂಜೆ ನಾಲ್ಕು ಗಂಟೆಗೆ ನಾನು ನನ್ನ ಟ್ರಿಪ್ಪನ್ನು ನಾನು ಗೊತ್ತುಪಡಿಸ್ತಾ ಇದ್ದೇನೆ ಅದಕ್ಕೋಸ್ಕರ ನಾನು ಒಂದು ಕ್ಯಾಬನ್ನು ಗೊತ್ತುಪಡಿಸ್ತಾ ಇದ್ದೇನೆ